ಮೊಬೈಲ್ ಅಂತಕ್ಕಂತಹ ಒಂದು ಸಾಮಗ್ರಿ ನಾನು ಫಾರ್ ದ ಫಸ್ಟ್ ಟೈಮ್ ನನ್ನ ಜನ್ಮ ದಿನಾಂಕದಂದು ತೊಗೊಂಡೆ ಅದು ಎಷ್ಟು ಕ್ಯೂರಿಯಸ್ ಇತ್ತು ಅಂತಂದರೆ ನನಗೆ ತುಂಬ ಖುಷಿಯಾಯಿತು ಅದನ್ನು ನನ್ನ ಜನ್ಮ ದಿನಾಂಕದಂದು ತೊಗೊಂಡಿದ್ದು ಹಾಗೆಯೇ ನಾನು ಮಕ್ಕಳಿಗೆ ಬೋಧನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಆ ಮೊಬೈಲ್ ಬಳಕೆ ಮಾಡಿದಾಗ ಹೊಸ ಹೊಸ ಅನುಭವ ಕೊಡ್ತು ಏನಂತಂದರೆ ನಮ್ಗೆ ಎಷ್ಟೋ ವಿಚಾರಗಳು ಅದು ವ್ಯಾಕರಣದ್ದಾಗಿರ್ಬಹ್ದು ಕೆಲವೊಂದು ಕಥೆಗಳು ಆಗಿರ್ಬೋದು ಕೆಲವೊಂದು ಡ್ರಾಯಿಂಗ್ ಆಗಿರ್ಬೋದು ಎಲ್ಲನೂ ಆ ಮೊಬೈಲಿಂದನೇ ತೋರಿಸುವಾಗ ಮಕ್ಕಳಿಗೆ ಹೇಳುವಾಗ ನನಗೆ ಏನೋ ಹೊಸ ಹೊಸ ಆಲೋಚನೆಗಳು ಹಾಗೂ ಅದರಿಂದ ನನಗೆ ಸಹಾಯ ಆಗ್ತಿದೆಯಲ್ಲ ಅಂತಕ್ಕಂಥ ಒಂದು ಸಂಭ್ರಮ ಇದೆಲ್ಲದೂ ನೋಡಿದಾಗ ತುಂಬ ಖುಷಿಯಾಯಿತು ಅದ್ರಿಂದ ನನ್ನ ಖುಷಿಯ ಜೊತೆಗೆ ನನ್ನ ಸ್ಟೂಡೆಂಟ್ಸು ಸಮೇತ ತುಂಬ ಖುಷಿ ಪಡ್ತಾರೆ ಅಂತಂದರೆ ನನಗೆ ಎಲ್ಲಿಲ್ಲದ ಸಂತೋಷ ಆಯ್ತು ಅದರಿಂದ ಬೋಧನೆ ಮಾಡೋದರಿಂದ ಅದರ ಒಂದು ಜೊತೆಯಲ್ಲಿ ನಾನೂ ಸಹಭಾಗಿಯಾಗಿದ್ದೀನಿ ಅನ್ನೋ ಒಂದು ಖುಷಿ ಮಾತ್ರ ತುಂಬಾ ಇತ್ತು ಮೊಬೈಲ್ ಅಂತಕ್ಕಂಥದ್ದು ಹೇಗೆ ನನ್ನ ಜೊತೆಗೆ ಒಂದು ಭಾಗವಾಗಿದೆ ಅಂತಂದರೆ ಮಕ್ಕಳ ಪಾಠದ ಜೊತೆಯಲ್ಲಿ ನಾನು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣನೂ ಮೊಬೈಲ್ ನನಗೆ ಯಾರು ಮೆಸ್ಸೇಜ್ ಮಾಡ್ತಾರೆ ಯಾರು ಹೊಸ ಹೊಸ್ದಾಗಿ ಯಾವುದೇ ರೀತಿಯಾಗಿರತಕ್ಕಂಥ ಆಫೀಸಿಂದ ಹಾರ್ಡ್ರ್ ಕಳಿಸ್ತಾರೆ ಅದರಲ್ಲಿ ಮತ್ತು ಈಗ ಹೊಸ ಹೊಸ್ದಾಗಿ ಸರ್ಕಾರದಿಂದ ಏನೇನು ಸವಲತ್ತುಗಳು ಸಿಗ್ತವೆ ಅಂತ ಅಂದು ನ್ಯೂಸ್ ಸಮೇತ ಹಾಕ್ತಾ ಇರ್ತಾರೆ ಅವುಗಳ್ನೆಲ್ಲ ನೋಡಿದಾಗ ನನಗೆ ತುಂಬ ಖುಷಿಯಾಗುತ್ತೆ ಆಮೇಲೆ ಎಷ್ಟೋ ವಿಚಾರಗಳು ಗೊತ್ತಾಗ್ತವೆ ಆಫೀಸ್ನಲ್ಲಿ ನಡೆಯೋದಾಗಿರ್ಬೋದು ಅಥವಾ ಬೇರೆ ದೊಡ್ಡ ಹಾ ಬೆಂಗಳೂರಿಂದ ಬರತಕ್ಕಂಥ ಅನೇಕ ಸರ್ಕ್ಯುಲರ್ಸ್ ಆಗಿರ್ಬೋದು ಇವುನ್ನೆಲ್ಲ ನೋಡಿದಾಗ ನಮಗೆ ಹೊಸ ವಿಷಯ ನಾವು ಆಫೀಸ್ಗೇ ಹೋಗ್ಬೇಕು ತಿಳ್ಕೋಬೇಕು ಅನ್ನೋ ಅಂಥದ್ದು ಏನಿಲ್ಲ ನನಗೆ ಮೊಬೈಲ್ಗೆ ಬರುತ್ತೆ ಮೇಯ್ಲಿಗೆ ಕಳಿಸ್ತಾರೆ ಮೆಸೇಜಸ್ ಆಗುತ್ತೆ ಹೀಗೆ ಈ ಥರ ಉಪಯೋಗ ಇಷ್ಟೊಂದು ಉಪಯೋಗ ಆಗುತ್ತೆ ಮೊಬೈಲಿಂದ ಅಂತ ತಿಳ್ಕೊಂಡಾಗ ಒಂದು ರೀತಿಯಲ್ಲಿ ಖುಷಿಯಾಗುತ್ತೆ ಯಾಕಂದರೆ ಹೆಣ್ಮಕ್ಕ್ಳು ಹೊರಗಡೆ ಹೋಗೋದಕ್ಕಿಂತ ಹೆಚ್ಚಾಗಿ ಮನೆಯಲ್ಲೇ ಇರ್ತಾರೆ ಹಾಗಾಗಿ ಮನೆಯಲ್ಲಿನೇ ನಾವು ಒಂದು ಮೊಬೈಲಿಂದ ಇಷ್ಟೆಲ್ಲ ವಿಚಾರಗಳನ್ನು ಲೋಕದ ವಿಚಾರಗಳನ್ನು ತಿಳ್ಕೊಂತೀವಿ ಅಂತಂದಾಗ ಆಗತಕ್ಕಂಥ ಖುಷಿ ಅದರ ಖುಷಿನೇ ಬೇರೆಯಾಗಿರುತ್ತೆ ಅದರ ಜೊತೆ ಜೊತೆಯಲ್ಲಿ ನನ್ನ ವಿದ್ಯಾರ್ಥಿಗಳೂ ಸಮೇತ ಸಂಭ್ರಮಪಡ್ತಾರೆ ಅಂತಂದಾಗ ನನ್ನ ಬೋಧನೆಗೆ ಎಷ್ಟೊಂದು ಸಹಾಯಕವಾಗಿರತಕ್ಕಂಥ ಒಂದು ಸಾಮಗ್ರಿ ಅನ್ನೋದ್ರ ಜೊತೆಗೆ ನಾನು ಸಂಭ್ರಮ ಪಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ವಿಚಾರ ತುಂಬ ಖುಷಿ ವಿಚಾರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಹಾಗಾಗಿ ಧನ್ಯವಾದಗಳು